ಹಾ ಹೌದು ಹೌದು ಮೇಡಮ್ ನಾನು ನಿನ್ನೆ ಕಾಲ್ ಮಾಡಿದ್ದೆ ಅಂದರೆ ನನಗೆ ಬಾಬ್ ಹೇರ್ಕಟ್ ಮತ್ತು ಫೇಶಿಯಲ್ ಎಲ್ಲ ಮಾಡಲಿಕ್ಕಿತ್ತು ಅಂದರೆ ಯಾವುದೆಲ್ಲ ಇದೆ ಮೇಡಮ್ ಫೇಶಿಯಲ್

ಹೌದು ಮದುವೆ ಇದೆ ನಮ್ಮದು ಕಸಿನದ್ದು ಹೌದಾ ಎಷ್ಟು ದಿನಕ್ಕಿಂತ ಮುಂಚೆ ಮಾಡಬೇಕು ಮೇಡಮ್ ಸರಿ ಸರಿ ಹಾಂ ಓಕೆ ಹಾಂ ಸರಿ ಸರಿ

ಸರಿ ಸರಿ ಆಯ್ತು ಆಯ್ತು ಇಲ್ಲ ಇಲ್ಲ ಒಂದೆರಡು ತಿಂಗಳಾಗಿದೆ ಅಷ್ಟೆ

ಸರಿ ಸರಿ ಸರಿ ಹೌದು ಹೌದು ಹೌದು

ಅದು ಬಾಬ್ ಹೇರ್ಕಟ್ ಮೇಡಮ್

ಹಾಂ ಆಯ್ತು ಮೇಡಮ್ ನಾನೆಂದರೆ ಹೇಳ್ತೇನೆ ನಿಮಗೆ ಅದು ನನಗೆ ಕೇಳಲಿಕ್ಕೆ ಇತ್ತು ಹಾಗೆಯೇ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಹಾಗೆ ನಾನು ನಿಮಗೆ ಕಾಲ್ ಮಾಡಿದೆ ನಿಮಗೆ ಸರಿ ಸರಿ ಆಯ್ತು ಸರಿ ಸರಿ ಸರಿ ಸರಿ ಮೇಡಮ್ ಆಯ್ತು ಇಡ್ತೇನೆ ಹಾಂ ಓಕೆ ಓಕೆ ಬಾಯ್